ಹಾಂ ಹಲೋ ಇದು ನನ್ನ ಮಗಳಿಗೆ ಅಭಿಜ್ಞಾ ಅಂತ ಅವಳಿಗೆ ಒಂದು ವೀಕ ರಜೆ ಬೇಕಿತ್ತು ಒಂದು ವಾರ ಅವಳು ಯು ಕೆ ಜಿಯಲ್ಲಿ ಅಂದರೆ ನಮಗೆ ಹಾಂ ತಾಯಿಮನೆಯಲ್ಲಿ ಫಂಕ್ಷನಿದೆ ಮದುವೆ ಫಂಕ್ಷನ ಹಾಗೆ ಸ್ವಲ್ಪ ಹಾಂ ಹೋಗಬೇಕಾಗ್ತದೆ ಅಂದರೆ ನಾನು ಒಬ್ಬಳೇ ಇದು ನಾನು ಅಕ್ಕ ಅವರಿಗೆ ಹಾಗೆ ಅಂತ ಫಂಕ್ಷನ್ಗೆ ಅಟೆಂಡ್ ಆಗಬೇಕು ಅದು ಒನ್ ಒಂದು ವಾರ ರಜೆ ಸಿಗ್ಬೋದಾ ಮ್ಯಾಮ್ ಹಾಂ ನಮಗೆ ನಾಳಿದ್ದು ಶನಿವಾರದಿಂದ ನೆಕ್ಸ್ಟ್ ಮಂಡೇವರೆಗೆ ಬೇಕು ಹೌದಾ ಅಲ್ಲ ನಾನು ಅವಳನ್ನು ರೆಡಿ ಮಾಡ್ತೇನೆ ಎಕ್ಸಾಮಿಗೆಲ್ಲ ನೋಡ್ಸೆಲ್ಲ ಅವರ ಫ್ರೆಂಡ್ಸ್ ಹತ್ರ ಕೇಳಿ ಎಲ್ಲ ಪ್ರೀಪೇರ್ ಮಾಡ್ತೇನೆ ಅವಳನ್ನು ಅವಳು ಅದೆಲ್ಲ ಕಲಿಯುದರಲ್ಲಿ ಹಿಂದೆ ಬೀಳದಾಗೆ ನೋಡ್ತೇನೆ ಮ್ಯಾಮ್ ಹೌದಾ ಹೌದಾ ಮ್ಯಾಮ್ ಅಂದರೆ ಇಲ್ಲ ಅಂದರೆ ಅವರು ಸ್ವಲ್ಪ ಏಜ್ಡ್ ಇದ್ದಾರೆ ನನ್ನ ಅತ್ತೆಯೆಲ್ಲ ಅವರಿಗೆಲ್ಲ ಕಷ್ಟ ಆಗ್ತದೆ ಮ್ಯಾ ನೋಡಿಕೊಳ್ಳಿಕ್ಕೆ ಹಾಗೆ ನನಗೆ ಬೇರೆ ಇದು ದಾರಿಯಿಲ್ಲ ಹಾಗೆ ನಾನು ನಿಮಗೆ ಕೇಳಿದ್ದು ಅಂದರೆ ಕರ್ಕೊಂಡೋಗ್ಬೇಕು ಮತ್ತು ವನ್ ವೀಕಲ್ಲಿ ನಾವು ಅವಳೆಲ್ಲ ಅಪ್ಡೇಟ್ ಆಗಿರ್ತಾಳೆ ನೋಡ್ಸ್ ಕಲಿಯುದ್ರಲ್ಲಿ ಎಲ್ಲ ನೀವು ಬೇಕಾದರೆ ಅವಳಿಗೆ ನೆಕ್ಸ್ಟ್ ಟೆಸ್ಟ್ ತೆಗೊಳ್ಳಿ ಹಾಂ ಹಾಂ ಹೌದು ಹೌದು ಹೌದು ಮ್ಯಾಮ್ ಆದರೆ ನಾನು ಅದಕ್ಕೇ ಅವಳ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ನೋಡ್ಸೆಲ್ಲ ವಾಟ್ಸ್ಆ್ಯಪ್ ಮಾಡಲಿಕ್ಕೆ ಹೇಳಿ ಅದೆಲ್ಲ ಅವಳು ಕಲಿತು ಇಡುವ್ಹಾಗೆ ನಾನು ಮಾಡ್ತೇನಂತ ಹಾಗೆ ನಿಮ್ಮ ಹತ್ರ ಕೇಳಿದ್ದು ಅಂದರೆ ನನಗೆ ಬೇರೆ ಇದು ಒಪ್ಶನಿಲ್ಲ ಅವಳನ್ನು ಕರ್ಕೊಂಡು ಹೋಗಲೇಬೇಕು ಮತ್ತು ನಾನು ಒಬ್ಬಳೇ ಮನೆಯಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಹಾಗೆ ಯಾರು ಅಂದರೆ ಸ್ವಲ್ಪ ಹಿಂದೆ ಮುಂದೆಯೆಲ್ಲ ಬೇಕಾಗ್ತದಲ್ಲ ಹಾಗೆ ಹೋಗಬೇಕಂತ ನನಗೆ ಮನಸ್ಸಲ್ಲಿ ಅಂದರೆ ಅವ್ಳ ಕಲಿಯುದ್ರಲ್ಲಿ ಸಹ ಸ್ವಲ್ಪ ಮುಂದೆ ಇದ್ದಾಳೆ ಹಾಗೆ ನೀವು ಅವಳ ಕ್ಲಾಸ್ ಟೀಚರ್ ಹತ್ತಿರ ಕೇಳಿ

ಹಾಂ ನಾನು ಅವಳ ಕ್ಲಾಸಲ್ಲಿ ಅವಿ ಅವಿನ್ ಅಂತ ಇದ್ದಾನೆ ಮತ್ತು ವಿಲೋನ್ ಅಂತ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅವರ ಹತ್ರ ಕೇಳಿದ್ದೇನೆ ಅವ್ರು ಕಳಿಸ್ತೇನೆ ಅಂತ ಹೇಳಿದ್ದಾರೆ

ಹಾಂ ಆಯಿತು ಮ್ಯಾಮ್ ಆಯಿತು ಮ್ಯಾಮ್ ಅಂದರೆ ಅಂದರೆ ಈಗ ಈ ಒನ್ ವೀಕ್ ಒಳಗೆ ಇದು ಟೆಶ್ಟ್ ಉಂಟಲ್ಲ

ಹೌದು ನಾನು ಮ್ಯಾನೇಜ್ ಮಾಡ್ತೇನೆ ಅಂದರೆ ಬೇರೆ ಹಾಗೆ ಹೌದು ಹೌದಾ ಅಂದರೆ ನನಗೆ ಬೇರೆ ಏನು ಒಪ್ಷನಿಲ್ಲ ಇಲ್ಲಂದ್ರೆ ಅವಳನ್ನು ಇಲ್ಲಿ ಸ್ಕೂಲಿಗೆ ಹೋಗುವಾಗೆ ಇದು ಮಾಡ್ಬೋದಿತ್ತು ಅಂದರೆ ಮನೆಯಲ್ಲಿ ಅತ್ತೆಗೆ ಸಹ ಏಜಾಗಿದೆ ಅವರಿಗೆ ಅದೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಹಾಂ ಹಾಗೆ ಒಪ್ಷನಿಲ್ಲದೆ ಹಾಂ ಹಾಂ ಹಾಂ ಆಯಿತು ಮ್ಯಾಮ್ ಆಯಿತು ಮ್ಯಾಮ್ ತುಂಬ ಥ್ಯಾಂಕ್ಸ್ ಮ್ಯಾಮ್ ನೀವು ಪರ್ಮಿಷನ್ ಕೊಟ್ಟಿದ್ದಕ್ಕೆ